ನಮ್ಮ ಭಾಗದಲ್ಲಿ ಕ್ರೀಡೆಗಳ ಅಭಿವೃದ್ಧಿಯನ್ನು ಬೆಂಬಲಿಸುವ ಅಥವಾ ಕ್ರೀಡೆಗಳಿಗೆ ಉತ್ತೇಜನ ನೀಡುವ ಕಂಪನಿಗಳು ಯಾವುವು ಮತ್ತು ಅವು ಯಾವ ರೀತಿಯಲ್ಲಿ ಜನರು ರಾಜ್ಯ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡೆಗಳಲ್ಲಿ ಭಾಗವಹಿಸಲು ಸಹಾಯ ಮಾಡುತ್ತವೆ ಹೌದು ಜನರು ಅದ್ರ ಕ್ರೀಡೆಗಳಲ್ಲಿ ಭಾಗವಹಿಸಕ್ಕೆ ಅಷ್ಟೇ ಸಹಾಯ ಮಾಡ್ತಿದ್ದಾರೆ ನಮ್ಮ ಭಾಗದಲ್ಲಿ ಕ್ರೀಡೆಗಳ ಅಭಿವೃದ್ಧಿಗೆ ನನ್ನ ನಮ್ಮ ಊರು ಬಂದು ತುಮಕೂರು ಸೊ ಕರ್ನಾಟಕ ರಾಜ್ಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡೆಗಳನ್ನು ಭಾಗವಹಿಸಲು ತುಂಬ ಸಹಾಯ ಮಾಡಿದ್ದಾರೆ ಅನೇಕ ಕ್ರೀಡೆಗಳಾಗಿರಬೇಕು ದ ಅನೇಕ ಜನಗಳು ಸಹಾಯ ಅನೇಕ ಕ್ರೀಡೆ ಕ್ರೀಡೆ ಮೇಲೆ ಎಲ್ಲರ್ಗೂ ತುಂಬ ಇಷ್ಟ ಇರುತ್ತೆ ಕ್ರೀಡೆಗಳು ಕ್ರೀಡೆ ಆಡಕ್ಕೆ ಹೋದಾಗ ನಮ್ಮ ಭಾರತ್ದಲ್ಲಿವ ಎಲ್ಲ ರಾಜ್ಯಗಳು ನಮ್ಮ ಭಾರತ್ದಲ್ಲಿವ ಆಲ್ಮೋಸ್ಟ್ ಕರ್ನಾಟಕದಲ್ಲೇ ನಾವು ತುಂಬ ಜನ ಸಹಾಯ ಮಾಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಶೆಟಲಲ್ಲಾಗಿರ್ಬೋದು ಕ ಕ್ರಿಕೆಟಲ್ಲಿ ವಿರಾಟ್ ಕೊಹ್ಲಿ ಅವರೆಲ್ಲ ಬೇರೆ ಊರವರು ಬಟ್ ಅವರು ಇಂಡ್ಯಾಗೆ ಅವರು ಸೇರ್ಕೊತಾರೆ ಅಲ್ಲವಾ ಇಂಡ್ಯಾ ಮ್ಯಾಚೇ ಆಡೋದಲ್ಲವಾ ವಿ ವಿರಾಟ್ ಕೊಹ್ಲಿ ಆಗಿರ್ಬೋದು ಸಿಂಧು ಆಗಿ ಶೆಟಲಲ್ಲಿ ಸಿಂಧು ಆಗಿರ್ಬೋದು ಎಲ್ಲರನ್ನು ಹೇಳಕ್ ಇಷ್ಟಪಡ್ತೀನಿ